ನಮ್ಮ ಮನೆ ಒಳಗೆ ಅಡ್ಗೆ ಏನು ಮಾಡ್ತಾರೆ ಅಂದ್ರೆ ನಾವು ರೊಟ್ಟಿ ಮಾಡ್ತೀವಿ ಆಮೇಲೆ ಹಬ್ಬದೊಳಗೆ ಹೋಳ್ಗೆ ಮಾಡ್ತೀವಿ ಆಮೇಲೆ ಗೋಧಿ ಪಾಯಸ ಮಾಡ್ತೇವೆ ಪ್ರತಿದಿನ ಬೆಳಿಗ್ಗೆ ನಾವು ಅವಲಕ್ಕಿ ನ ಅವಲಕ್ಕಿ ಒಗ್ಗರಣೆ ಅಥವಾ ಮಂಡಾಳು ಒಗ್ಗರಣೆ ಪಡ್ಡು ಇಡ್ಲಿ ವಡೆ ಉಪ್ಪಿಟ್ಟು ಈ ರೀತಿ ನಾವು ಪ್ರತಿದಿನ ಬೆಳಿಗ್ಗೆ ನಾಷ್ಟಾ ಮಾಡ್ತೀವಿ ಮಧ್ಯಾಹ್ನ ನಾವು ಊಟ ಮಾಡ್ತೀವಿ ಆಮೇಲೆ ಅಡುಗೆ ಮಾಡೋವಾಗ ನಾವು ತರಕಾರಿ ಹೊಯ್ವ್ ಮಾಡ್ತೀವಿ ಸೌತೆಕಾಯಿ ಹೀರೆಕಾಯ್ ಸೌತೆಕಾಯಿ ಪಲ್ಯ ಹೀರೆಕಾಯ್ ಪಲ್ಯ ಆಲೂಗಡ್ಡೆ ಪಲ್ಯ ಸಸ್ಯಾಹಾರಿ ಪದಾರ್ಥಗಳನ್ನೆಲ್ಲ ನಾವು ತಂದು ಅದನ್ನು ಪಲ್ಯ ಮಾಡಿಕೊಂಡು ಸಸ್ಯಾಹಾರಿ ಊಟ ನಾವು ಮಾಡ್ತೀವಿ ಅಡುಗೆ ಮಾಡುವಾಗ ನಾವು ತೊಗರಿ ಬೇಳೆ ಸಾಂಬಾರನ್ನು ಮಾಡ್ತೀವಿ ಆ ನಂತರ ಹುಳು ಹುಣ್ಸೆ ಹುಳಿ ಸಾಂಬಾರನ್ನ ಮಾಡ್ತೀವಿ ಆ ನಂತರ ಹಪ್ಪಳ ಮಾಡ್ತೀವಿ ಮಿರ್ಚಿಗೆ ಮಿರ್ಚಿ ವಡೆ ಕರೀತೀವಿ ಚವ್ಳಿಕಾಯ್ ಪಲ್ಯನೂ ತಿಂತೀವಿ ಆಮೇಲೆ ಶಾವ್ಗೆ ಪಾಯಸ ಅಂತ ಮಾಡ್ತೀವಿ ಆಮೇಲೆ ಸ್ವೀಟ್ನಲ್ಲಿ ಪ್ರತಿ ಹಬ್ಬಕ್ಕೆ ಮ ರವಾದ ಉಂಡೆ ಆಮೇಲೆ ಮೈಸೂರು ಪಾಕ್ ಜಿಲೇಬಿ ಇಂಥದ್ದನ್ನೆಲ್ಲ ಮಾಡಿ ಊಟ ಮಾಡ್ತೀವಿ ಅಡುಗೆ ಮಾಡ್ಬೇಕಾದ್ರೆ ಒಳೊಳ್ಳೆಯ ಸಾಂಬಾರು ಪುಡಿ ಹಾಕಿ ಉಪ್ಪಿಗೆ ಮತ್ತು ಖಾರಕ್ಕೆ ಅದು ಎಷ್ಟು ರುಚಿ ಅಡುಗೆ ಮಾಡ್ಬೇಕನ್ನೋದನ್ನ ಪರಿಗಣಿಸಿ ಅದನ್ನು ಒಳ್ಳೆಯ ಒಳ್ಳೆಯ ಅಡುಗೆ ಮಾಡಿ ಊಟ ಮಾಡ್ತೀವಿ ನಾವು ನಮ್ಮ ಹಬ್ಬದ ಹಬ್ಬದ ದಿನ ನಾವು ಆಚರಣೆ ಮಾಡುವ ಹಬ್ಬದ ದಿನ ಅಪರೂಪದ ಅಡುಗೆ ಅಂತಂದರೆ ಹೋಳಿಗೆ ಹುಗ್ಗಿ ಶಾವ್ಗೆ ಪಾಯಸ ಇಂಥವೆಲ್ಲ ಮಾಡ್ತೀವಿ ಆಮೇಲೆ ಹಪ್ಪಳ ಕರೀತೀವಿ ಸಸ್ಯಾಹಾರಿ ಪಲ್ಯ ಎಲ್ಲ ನಮೂನೆಯ ಪಲ್ಯಗಳನ್ನು ತಂದು ಅದನ್ನು ಪಲ್ಯ ಮಾಡಿ ಅಡುಗೆಲಿ ಅಡುಗೆ ಮಾಡಿ ಊಟ ಊಟ ಮಾಡ್ತೀವಿ ಎಲ್ಲರೂ ಕುಳ್ತುಕೊಂಡು ಹಬ್ಬದ ದಿವಸ ಹಬ್ಬದ ದಿವ್ಸ ಎಲ್ಲರೂ ಕೂತ್ಕೊಂಡು ಸಂತೋಷ್ವಾಗಿ ಊಟ ಮಾಡ್ತೀವಿ ಕುಂಬ್ಳಕಾಯಿ ಸಾಂಬಾರು ಮಾಡ್ತೀವಿ ಮೆಣ್ಸಿನ್ಕಾಯಿ ಸ್ ಮೆಣ್ಸಿನ್ಕಾಯಿ ಕರಿದು ಅದನ್ನೇ ನಾವು ಊಟ ಮಾಡ್ತೀವಿ ಅನ್ನ ಸಾಂಬಾರು ಹೆಚ್ಚು ನಾವು ಊಟ ಮಾಡ್ತೀವಿ ಆಮೇಲೆ ರೊಟ್ಟಿನೂ ಬ ಜಾಸ್ತಿ ಮಾಡ್ತೀವಿ ಅದ್ರ ಜೋಡಿ ಉಪ್ಪಿನಕಾಯಿ ಹುಣ್ಸೆ ಚಟ್ನಿ ಕಿರ್ಕ್ ಸಾಲಿ ಪಲ್ಯ ಎಲ್ಲ ರೀತಿಯ ಎಲ್ಲ ರೀತಿಯ ಅಡಿಗೆ ಮಾಡ್ತೀವಿ ಮಾಡುವಲ್ಲಿ ಅದಕ್ಕೆ ತಕ್ಕಷ್ಟು ಉಪ್ಪು ಖಾರ ಅದನ್ನು ನಾವು ಹಾಕ್ತೀವಿ ಹೆಚ್ಚಾಗಿ ನಾವು ಅಡಿಗೆ ಮಾಡೋದು ಬದನೆಕಾಯ್ ಪಲ್ಯ ಆಲೂಗಡ್ಡೆ ಪಲ್ಯ ಬೇಳೆ ಪಲ್ಯ ಬಳಸ್ತೀವಿ ಹೆಚ್ಚಾಗಿ ಬಳಸ್ತೀವಿ ಆಮೇಲೆ ಮನೆಯಲ್ಲೇ ದೋಸೆ ಮಾಡ್ತೇವೆ ರವೆ ದೋಸೆ ರವೆ ಇಡ್ಲಿ ಮಾ ಮಾಡ್ತೀವಿ ರಾಗಿ ಮುದ್ದೆ ಮಾಡ್ತೀವಿ ರಾಗಿ ಜ ದೋಸೆ ಮಾಡ್ತೀವಿ ಹೆಸರು ಕಾಳು ಮಟ್ಕೆ ಕಾಳು ಅಲ್ಸಂದೆ ಕಾಳು ಇವನ್ನೆಲ್ಲ ಮಾಡ್ತೀವಿ ರುಚಿ ರುಚಿಯಾಗಿ ಅಡುಗೆಯನ್ನು ಮಾಡಿ ನಾವು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತೀವಿ ಊಟ ಮಾಡಿ ಸಂತೋಷಪಡ್ತೀವಿ ಒಂದೊಂದು ಸಲ ಅಡುಗೆ ಮಾಡೋದ್ರೊಳಗೆ ಹೆಚ್ಚು ಕಡ್ಮೆ ಖಾರನೂ ಉಪ್ಪುನೂ ಹೆಚ್ಚು ಕಡ್ಮೆನೆ ಆಗ್ಬಿಟ್ಟಿರ್ತದೆ ಮನೆಯಲ್ಲಿ ಗಂಡುಮಕ್ಳು ಹೆಣ್ಣುಮಕ್ಳಿಗೆ ಬೈತಿರ್ತಾರೆ ಆದಷ್ಟು ಜಾಗರೂಕತಿಂದ ಅಡಿಗೆ ಮಾಡ್ಲಿಕ್ಕೆ ಹೇಳ್ತೀವಿ ಹೆಣ್ಣುಮಕ್ಳಿಗೆ ಆಮೇಲೆ ನಾವು ಅಡ್ಗೆ ಮಾಡ್ಬೇಕಾದ್ರೆ ಮೊದಲೆಲ್ಲ ಕಟ್ಟಿಗೆ ಒಲೆ ಇತ್ತು ಈಗ ನಮ್ಮ ನರೇಂದ್ರ ಮೋದಿ ಸಾಹೇಬರು ಎಲ್ಲರಿಗೂ ಗ್ಯಾಸಿಂದ ಒಂದು ಅನುಕೂಲ ಮಾಡ್ಯಾರೆ ಆ ಗ್ಯಾಸಿಂದ ಭಾಳ ಅನುಕೂಲ ಆಗಿದ್ ನಮ್ಗೆ ಅಡ್ಗೆ ಮಾಡಲಿಕ್ಕೆ ಅದು ಕ ಕಟ್ಗೆ ಈಗ ಕಟ್ಗೆನೇ ಸಿಗ್ತಾ ಇಲ್ಲ ಹೀಗಾಗಿ ಗ್ಯಾಸಿನ ಮೇಲೆಯೇ ಎಲ್ಲ ಮಾಡೋದು ಈಗ ಅಡ್ಗೇನ ಹಾಗಾಗಿ ನಮ್ಗೆ ಒಳ್ಳೆಯ ಉಳಿತಾಯ ಆಗ್ತತಿ ಒಬ್ಬೊಬ್ಬರು ಮನ್ಯಾಗೆ ಏನು ಮಾಡ್ತಾರೆ ಅಂದರೆ ಈಗ ಕರೆಂಟಿನ ಒಲೆ ಮೇಲೆನು ಅಡಿಗೆ ಮಾಡ್ತಾರೆ ನಾವೆಲ್ಲ ಗ್ಯಾಸಿನ ಮೇಲೆ ಮಾಡ್ತೀವಿ ಈಗ ಕಟ್ಗೆಲಿಂದ ಮಾಡಿದ ಊಟ ಭಾಳ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಟೇಸ್ಟ್ ಇರ್ತಿತ್ತು ಈಗ ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಈ ಗ್ಯಾಸಿನ ಮೇಲೆ ಮಾಡ್ತೀವಲ್ವ ಅದು ಸರಿ ಅನ್ಸದಂಗಲ್ಲ ನಮಗೆ ಅನಿವಾರ್ಯ ಏನೂ ಮಾಡೋಕಾಗಲ್ಲ ಅದ್ರ ಮೇಲೆಯೇ ಮಾಡ್ತೀವಿ ಚಪಾತಿ ಮಾಡ್ತೀವಿ